ಅಲೋ ಸರ್ ಹಾಂ ನಮಸ್ಕಾರ ಸರ್ ಅರಾಮ ಇದ್ದೀರಾ ಸರ್ ಅದು ನಮಗೆ ಕಾರ್ ಲೋನ್ ಬೇಕಾಗಿತ್ತು ಸರ್ ಜೈಕುಮಾರ್ ಅದ ರೀ ಅಪ್ಲೈ ಮಾಡ್ಬೇಕು ರೀ ಹೌದೌದು ಅಲ್ಲ ಗೌರ್ಮೆಂಟ್ ನೌಕ್ರಿ ಅಲ್ರಿ ನಾವೇ ನಮ್ದೆ ಅದೆ ರೀ ಬಿಸ್ನೆಸ್

ಎಷ್ಟು ಕಟ್ಬೇಕಾಗತ್ತೆ ರೀ

ಹಾಂ ರೀ ಮಾಡ್ತೇವೆ ರೀ ಹಾಂ ತ ಹಾಂ ತರ್ತೇವೆ ರೀ

ಹಾಂ ಐತದ ರೀ

ಹೌದೌದು

ಹೌದು ಹೌದು ರೀ

ಹೌದೌದು ನಾಳೆ ನಾಡ್ದಿಗೆ ಬರ್ತೀವಿ ರೀ